ಹಾಂ ಹೇಳಿ ಸರ್ ಹೌದು ಸರ್ ಪ್ರಮೋದಿನಿ ಫ್ರೂಟ್ ಸೆಂಟರ್ ಸರ್ ಹಾಂ ಇದು ಮಾವು ಇದೆ ಸರ್ ಮಾವಿನ ಹಣ್ಣು ಮತ್ತು ಪೇರ್ಲೆ ಹಣ್ಣು ಸೇಬು ಸೀತಾಫಲ ಸರ್ ಹಾಂ ಇದೆ ಸರ್ ಮಾವು ಒಂದು ಕೆಜಿ ಎಂಬತ್ತು ರೂಪಾಯಿ ಸರ್ ಪೇರಲೆ ಹಣ್ಣು ಪೇರಲೆ ಹಣ್ಣು ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಸೇಬು ಹಣ್ಣು ಒಂದು ಕೆ ಜಿಗೆ ನೂರ ಐವತ್ತು ಸೀತಾಫಲ ಒಂದು ಕೆ ಜಿಗೆ ಅರ್ವತ್ತು ರೂಪಾಯಿ ನಿಮ್ಗೆ ಎಷ್ಟು ಕೆಜಿ ಬೇಕಾಗಿತ್ತು ಸರ್ ಹಾಂ ಹೇಳಿ ಸರ್ ಬರ್ಕೊಳ್ತೀವಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹೌದಾ ಸರ್ ಸರಿ ಸರ್ ನಾವು ನ ಸಾಯಂಕಾಲ ಅನ್ನೋದ್ರಾಗೆ ಕಳಿಸ್ತೀವಿ ಸರ್ ಹೌದಾ ಸರ್ ಆಯ್ತು ಸರ್ ಆದಷ್ಟು ಬೇಗ ಕಳಿಸ್ತೀವಿ ಸರ್ ಇದು ಊರು ಯಾವುದು ಸರ್

ಡೆಲವರಿ ಚಾರ್ಜ್ ನೂರು ರೂಪಾಯಿ ಆಗುತ್ತೆ ಸರ್ ಇವು ಫ್ರೂಟಿಗೆಲ್ಲ ನಾಲ್ಕು ನೂರ ಎಪ್ಪತ್ತು ರೂಪಾಯಿ ಸರ್ ಟೋಟಲ್ ಐದು ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸರ್ ಇದು ನಾವು ಸ್ಕ್ಯಾನರ್ ಕಳಿಸ್ತೀವಿ ಸರ್ ನೀವು ಫೋನ್ಪೇ ಮಾಡ್ಬಿಡ್ರಿ ಸರ್ ಅದಕ್ಕೆ ಹ್ಞೂ ಧನ್ಯವಾದ ಪ್ರಮೋದಿನಿ ಫ್ರೂಟ್ ಸೆಂಟರಿಗೆ ಫೋನ್ ಮಾಡಿದ್ದಕ್ಕೆ ನಿಮ್ಗೆ ಏನಾರೂ ಬೇಕಾಗಿದ್ದರೆ ಇದಕ್ಕೇ ಫೋನ್ ಮಾಡಿ ಸರ್ ಧನ್ಯವಾದ ಸರ್